ಹಾಂ ಇಲ್ಲೇ ನಿಲ್ಸಿ ಅಣ್ಣ ಇಲ್ಲೇ ಕಾಲೇಜ್ ನಾನು ಹೇಳಿದ್ದು ಅಣ್ಣ ನನ್ನ ಹತ್ರ ಒಂಚೂರು ಕ್ಯಾಶ್ ಇರ್ಲಿಲ್ಲ ಯು ಪಿ ಐ ಪೇಮೆಂಟ್ ಮಾಡ್ಬೌದ ನಿಮ್ದು ಯು ಪಿ ಐ ಇದೆಯ ನಂಬರು ಫೋನ್ ಪೇ ಇದೆಯ ಸರಿ ಅಣ್ಣ ಫೋನ್ ಪೇ ನಂಬರ್ ಹೇಳ್ತೀರಾ ಇಲ್ಲ ಸ್ಕ್ಯಾನರ್ ಏನಾದ್ರು ಇದೆಯ ನಂಬರ್ ಹೇಳಿ ಅಣ್ಣ ಹಾಗಾದ್ರೆ ನಂಬರ್ ಸರಿ ಇದೆಯ ಒಂಚೂರು ನೋಡ್ಕೊಳ್ಳಿ ಮತ್ತೆ ಬೇರೆಯವರಿಗೆ ಏನಾದರು ಹೋಗ್ಬಿಟ್ರೆ ಅಂತ ಹ್ಹ ಹ್ಹ ಹ್ಹ ಸರಿ ಅಣ್ಣ ಎಷ್ಟು ಐವತ್ತು ರೂಪಾಯಿ ಹೇಳಿದ್ದು ಅಲ್ವ ಪೇ ಆಗಿದೆ ನೋಡ್ಕೊಳ್ಳಿ ಅಣ್ಣ ಸರಿ ಅಣ್ಣ ತ್ಯಾಂಕ್ಸ್ ಇಲ್ಲಿವರ್ಗು ಬಿಟ್ಟಿದ್ದಕ್ಕೆ ಹಾಂ ಬಾಯ್